ಒಂದು ಉದ್ಯಮ ಪ್ರಾರಂಭವಾಗುವಾಗ ಗ್ರಾಮೀಣ ಭಾಗದ ಜನರು ಅನೇಕ ಸಮಸ್ಯೆಗಳನ್ನುಎದುರಿಸ್ತಾರೆ ಮೊದಲನೆಯದಾಗಿ ಸರಿಯಾದ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ಎಷ್ಟೋ ಹಳ್ಳಿಗಳು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇರ್ತದೆ ಹಳ್ಳಿ ಪ್ರದೇಶದ ಜನರು ತಮ್ಮ ಸರಕುಗಳನ್ನು ತಲುಪಿಸಲು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಸಲು ಕಷ್ಟಪಡ್ತಾರೆ ಇನ್ನೂ ಕೂಡ ಮಣ್ಣಿನ ರಸ್ತೆಗಳೇ ಇವೆ ಇವುಗಳ ಕಥೆಯಂತೂ ಕೇಳುವುದೇ ಬೇಡ ಒಂದು ವೇಳೆ ಮಳೆ ಬಂತೆಂದರೆ ರಸ್ತೆಗಳ ಗುರುತೇ ಸಿಗದಂತೆ ಆಗ್ತದೆ ಈ ಥರ ರಸ್ತೆಗಳಿಂದ ಗ್ರಾಮೀಣ ಭಾಗದ ಜನರಿಗೆ ಯಾವುದೇ ಉದ್ಯೋಗವನ್ನು ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಕಷ್ಟ ಆಗ್ತದೆ ಇನ್ನೊಂದು ಸಮಸ್ಯೆ ಏನೆಂದರೆ ವಿದ್ಯುತ್ನ ಸಮಸ್ಯೆ ಯಾವುದೇ ಉದ್ಯಮ ಸ್ಥಾಪಿಸಬೇಕಾದರೆ ವಿದ್ಯುತ್ನ ಪೂರೈಕೆ ಇದ್ದೇ ಇರಬೇಕು ಆದರೆ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಕೂಡ ಸರಿಯಾದ ವಿದ್ಯುತ್ನ ಪೂರೈಕೆ ಇಲ್ಲ ಮತ್ತೊಂದು ಕಾರಣ ಅಂದರೆ ಅರಿವಿನ ಕೊರತೆ ಅಥವಾ ಶಿಕ್ಷಣದ ಕೊರತೆ ಹೆಚ್ಚಾಗಿ ಹಳ್ಳಿ ಪ್ರದೇಶದ ಜನರಲ್ಲಿ ಶಿಕ್ಷಣದ ಕೊರತೆ ಇರ್ತದೆ ಯಾವುದೇ ಉನ್ನತ ಶಿಕ್ಷಣದ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಅವರಿಗೆ ಒಂದು ಉದ್ಯಮದ ಬಗ್ಗೆಯಾಗಲಿ ಅಥವಾ ಅದರ ಬಗ್ಗೆ ಮಾರ್ಕೆಟಿಂಗ್ನ ಬಗ್ಗೆಯಾಗಲಿ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ಇರುವುದಿಲ್ಲ ಇನ್ನೊಂದು ಸಮಸ್ಯೆ ಏನು ಹೇಳಿದರೆ ಹಣಕಾಸಿನ ಕೊರತೆ ಯಾವುದೇ ಉದ್ಯಮವನ್ನು ಸ್ಥಾಪಿಸಬೇಕಾದರೂ ಅಲ್ಪ ಪ್ರಮಾಣದ ಹಣದ ಅವಶ್ಯಕತೆ ಇದ್ದೇ ಇರ್ತದೆ ಆದರೆ ಗ್ರಾಮೀಣ ಪ್ರದೇಶಗಳ ಜನರ ಕೈಯಲ್ಲಿ ಅಷ್ಟೊಂದು ಹಣ ತಿರ್ಗಾಡುವುದು ಕಷ್ಟ ಸಾಧ್ಯ ಅದಲ್ಲದೇ ಸಾಲದ ಮೊರೆ ಹೋಗುವ ಎಂದುಕೊಂಡರೂ ಹಳ್ಳಿ ಪ್ರದೇಶದಲ್ಲಿ ಭಾರಿ ಮೊತ್ತದ ನೀಡುವಂತಹ ಬ್ಯಾಂಕುಗಳು ಲಭ್ಯವಿರುವುದಿಲ್ಲ ಮತ್ತೊಂದು ಪ್ರಮುಖ ಸಮಸ್ಯೆ ಹೇಳಿದರೆ ಮಾರುಕಟ್ಟೆ ಪ್ರದೇಶ ಸಮಸ್ಯೆ ಹಳ್ಳಿ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಮ್ಮಿ ಇರುವುದರಿಂದ ಉತ್ಪಾದಿಸಿದಂತಹ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ಇರುವುದಿಲ್ಲ ಅದಲ್ಲದೇ ಅವರಿಗೆ ಅದರ ಉಪಯೋಗ ಕೂಡ ಇರುವುದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಈ ಹಳ್ಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಉದ್ಯಮವನ್ನು ಸ್ಥಾಪಿಸುವುದು ತುಂಬ ಕಷ್ಟ ಆಗ್ತದೆ ಇದರಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಕೂಡ ಇರುವುದಿಲ್ಲ ಅನೇಕ ರೀತಿಯ ನಷ್ಟಗಳನ್ನು ಕೂಡ ಎದುರಿಸಬೇಕಾಗ್ತದೆ